ಅಡುಗೆ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಹಳೆಯ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇರ್ತವೆ ಹೇಗೆ ಅಂದರೆ ಹಳೆಯ ಕಾಲದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಮೊದಲು ಸೌದೆ ಒಲೆನ ಉಪಯೋಗ ಮಾಡ್ತಾ ಇದ್ದರು ಸೌದೆಗಳನ್ನು ಕಾಡಿಂದ ತಂದು ಅದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ನಾವು ಒಲೆ ಮಾಡಿ ಅದರಲ್ಲಿ ಸೌದೆಗಳನ್ನು ಇಟ್ಟು ಒಲೆಯಿಂದ ಅಡಿಗೆ ಮಾಡ್ತಾ ಇದ್ದರು ಸೊ ಈಗಿನ ಕಾಲದಲ್ಲಿ ಯಾರೂ ಒಲೆನ ಇಟ್ಟು ಅಡಿಗೆ ಮಾಡಬೇಕಾಗಿಲ್ಲ ಈಗೆಲ್ಲ ಗ್ಯಾಸು ಸಿಲಿಂಡರು ಮತ್ತು ಎಲೆಕ್ಟ್ರಿಕ್ ಸ್ಟೌವ್ಸು ಈ ಥರದ್ದೆಲ್ಲ ನಮಗೆ ಸಿಗ್ತಾ ಇರೋದ್ರಿಂದ ನಾವು ಹಳೆ ಕಾಲಕ್ಕಿಂತ ಈಗ ಅಡಿಗೆ ಮಾಡೋ ಒಲೆಯ ವಿಧಾನದಲ್ಲಿ ತುಂಬ ಬದಲಾವಣೆಯಾಗಿದೆ ಆಗೆಲ್ಲ ಸೌದೆ ಒಲೆನ ಸೌದೆ ತಂದು ಅದನ್ನು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಅದರಿಂದ ಅಡಿಗೆ ಮಾಡ್ತಾ ಇದ್ದರು ಈಗ ನಾ ನಾವು ಗ್ಯಾಸು ಎಲೆಕ್ಟ್ರಿಕ್ ಸ್ಟೌವ್ಸು ಈ ಥರದ್ದೆಲ್ಲ ಇರೋದ್ರಿಂದ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಗ ಒ ಒಲೆಯಲ್ಲಿ ತುಂಬ ವ್ಯತ್ಯಾಸ ಇದಾವೆ ಹಾಗೆ ಆಗೆಲ್ಲನು ಅಡಿಗೆ ಮಾಡುವಾಗ ಮಸಾಲೆ ಎಲ್ಲ ರುಬ್ಕೋಬೇಕು ಅಂತ ಅಂದರೆ ರುಬ್ಬೊ ಕಲ್ಲಿನ ಸಹಾಯದಿಂದ ಮಸಾಲೆನ್ನೆಲ್ಲ ಅರಿತಾ ಇದ್ದರು ಅಂದರೆ ರುಬ್ಕೋತಾ ಇದ್ದರು ಬಟ್ ಈಗಲ್ಲ ನಾವು ಜ್ಯೂಸ್ ಮಾಡಬೇಕು ಅಥವಾ ಏನೇ ಒಂದು ಮಸಾಲೆ ಅರಿಬೇಕು ಇಡ್ಲಿ ಹಿಟ್ಟು ರುಬ್ಬಬೇಕು ದೋಸೆಗೆ ರುಬ್ಬಬೇಕು ಅಂತೆಲ್ಲ ಅಂದ್ಕೊಂಡ್ರೆ ನಾವು ಎಲ್ಲಾನು ಮಿಕ್ಸರ್ನಲ್ಲೇನೇ ರುಬ್ಕೋಬಹುದು ಹಾಗೆ ಮತ್ತೆ ನಾವು ಆಗ ಏನಾದರೂ ಬಿಸಿ ಮಾಡ್ಕೊಳ್ಬೇಕು ಅಂತ ಅಂದರೆ ಅದನ್ನು ನಾವು ಮತ್ತೆ ಕಾವಲಿ ಎಲ್ಲ ಇಟ್ಟು ಪಾತ್ರೆ ಇಟ್ಟು ನಾವು ಬಿಸಿ ಮಾಡ್ಕೋಳ್ತಾ ಇದ್ವಿ ಆವಾಗ ಅನ್ನ ಮಾಡಬೇಕು ಅಂತ ಅಂದರೆ ಪಾತ್ರೆಯಲ್ಲಿ ಅನ್ನ ಮಾಡಿ ಅದನ್ನು ಗಂಜಿ ಬಸಿದು ಮಾಡ್ತಾ ಇದ್ದರು ಆದರೆ ಈಗ ಹಾಗಲ್ಲ ರೈಸ್ ಕುಕ್ಕರ್ ಬಂದಿದಾವೆ ಕುಕ್ಕರಲ್ಲಿ ರೈಸ್ ತೊಳೆದು ಇಟ್ಬಿಟ್ರೆ ಅದರ ಪಾಡಿಗದು ರೈಸಲ್ಲೇ ಕ್ಲಿಯರಾಗಿ ಆಗೋಗುತ್ತೆ ಹಾಗೆಯೇ ಮತ್ತೆ ಓವನು ಈಗೆಲ್ಲ ನಾವು ಬಿಸಿ ಮಾಡಬೇಕು ಏನಾದರೂ ಪದಾರ್ಥ ತಣ್ಣಕ್ಕಿರೋದನ್ನು ಬಿಸಿ ಮಾಡಬೇಕು ಅಂತ ಅಂದರೆ ಓವನನ್ನ ಯೂಸ್ ಮಾಡ್ತೀವಿ ಬಟ್ ಹಳೆ ಕಾಲದಲ್ಲಿ ಕಾವಲಿ ಇಟ್ಟು ಅಥವಾ ಪಾತ್ರೇನ ಇಟ್ಟು ಅದರಲ್ಲಿ ಬಿಸಿ ಮಾಡಿ ತೊಗೊಳ್ತಾ ಇದ್ದರು ಸೊ ಏನೇ ಆದರೂ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥದ್ದು ನಮಗೆ ರುಚಿ ಹೆಚ್ಚು ಅನ್ಬೋದು ಏನಂದರೆ ಒಲೆನಲ್ಲಿ ಮಾಡ್ತಿದ್ರು ಅದೇ ಕ ಮಸಾಲೆ ಎಲ್ಲ ಅರೆದು ಮಾಡ್ತಿದ್ರು ಅದರ ರುಚಿ ಈಗಿನ ನಾವು ಗ್ಯಾಸ್ನಲ್ಲಿ ಮಾಡ್ತಿದ್ದೀವಿ ಮಿಕ್ಸರ್ಗಳಲ್ಲಿ ನಾವು ಮಸಾಲೆನ್ನೆಲ್ಲ ಅರಿತಿದ್ದೀವಿ ಹಾಗಾಗಿ ರುಚಿಯಲ್ಲಿ ಬೇರೆ ಇರ್ಬೋದು ಆದರೆ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದಕ್ಕಿಂತ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಬೇಗ ಆಗತ್ತೆ ಆವಾಗೆಲ್ಲ ಮಸಾಲೆ ರುಬ್ಬಬೇಕು ಅಂತ ಅಂದರೆ ಅಟ್ ಲೀಸ್ಟ್ ಎಕ್ಸಸೈಸ್ ಥರ ಆಗ್ತಿತ್ತು ನಮಗೆ ಅದೇ ಒಂದು ವ್ಯಾಯಾಮ ಆಗ್ತಿತ್ತು ಅರೆಯೋ ಕಲ್ಲಿನಲ್ಲಿ ಅರಿತಿದ್ರು ಮತ್ತು ರಾಗಿ ಎಲ್ಲ ಬೀಸ್ತಾ ಇದ್ದರು ಸೊ ಆ ಥರ ಮಾಡ್ತಿದ್ರು ಆದರೆ ಈಗ ನಮಗೆ ಅದೆಲ್ಲ ಈಸಿ ಅನ್ನೋ ಥರ ಆಗಿದೆ ಈಗ ಮಿಕ್ಸರಲ್ಲಿ ರುಬ್ಕೊಳ್ತೀವಿ ಹಾಗೆ ಈ ಥರ ಮಾಡ್ತಾ ಇದ್ದಾರೆ ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವೇರಿಯೇಷನ್ಸ್ ಇದೆ ನಾವು ಬಳ್ಸೋವಂಥ ಮಿಕ್ಸರ್ ಗ್ರೈಂಡರು ನಾವೇನಾದರೂ ಒಂದು ಕೆಲವು ಪದಾರ್ಥಗಳನ್ನು ಶೇಖರಣೆ ಮಾಡಬೇಕು ಅಂತಂದರೆ ಆವಾಗೆಲ್ಲ ಗುಡಾಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದರು ಈಗೆಲ್ಲಾನು ಏನಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀವಿ ನಾವು ಯಾವುದೇ ಪದಾರ್ಥ ಕೆಡಬಾರ್ದು ಅಂತಂದರೆ ಆವಾಗಿನವರೆಲ್ಲ ಕ ಬುತ್ತಿ ಬುತ್ತಿಗಳನ್ನು ಮಾಡಿಬಿಟ್ಟು ಬುತ್ತಿಗಳಲ್ಲಿ ಇಡ್ತಾ ಇದ್ದರು ಯಾವುದೂ ಪದಾರ್ಥ ಹಾಳಾಗ್ಬಾರ್ದು ತರಕಾರಿ ಆ ಥರದ್ದೆಲ್ಲ ಹಾಳಾಗ್ಬಾರ್ದು ಅಂತ ಸೊ ಹಾಗಾಗಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಡಿಫ್ರೆನ್ಶೆ ಇದೆ ಡಿಫ್ರೆನ್ಸ್ ಆಗಿದೆ ಕೂಡ ಹೇಗೆ ನಾವು ಬಳಸೋದು ಎಲ್ಲ ಪ್ರತಿನಿತ್ಯ ನಾವೇನು ಅಡಿಗೆ ಮನೇನಲ್ಲಿ ಬಳಸ್ತೀವಿ ಆಗೆಲ್ಲ ಮಸಾಲೆ ರುಬ್ಬಕ್ಕೆ ಕಲ್ಲು ಯೂಸ್ ಮಾಡ್ತಿದ್ರು ಈಗ ನಾವು ಮಿಕ್ಸರ್ ಯೂಸ್ ಮಾಡ್ತೀವಿ ದೋಸೆ ಹಿಟ್ಟು ಎಲ್ಲ ತಯಾರು ಮಾಡಬೇಕು ಅಂದರೆ ಆವಾಗ ಅದನ್ನೂ ಕೂಡ ಕಲ್ಲಲ್ಲಿ ಅರಿತಾ ಇದ್ದರು ಇವಾಗ ನಾವು ಗ್ರೈಂಡರ್ ಯೂಸ್ ಮಾಡ್ತೀವಿ ಮತ್ತು ಆವಾಗೆಲ್ಲ ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ತಾ ಇದ್ದರು ಈಗ ನಾವು ಗ್ಯಾಸು ಸಿಲಿಂಡರಲ್ಲಿ ಯೂಸ್ ಮಾಡಿಕೊಂಡು ನಾವು ಅಡಿಗೆ ಮಾಡ್ತಾ ಇದ್ದೀವಿ